ಹಲೋ ಯಶು ಏನು ಮಾಡ್ತಾಯಿದ್ದೀಯಪ್ಪಾ ಏನು ಫೋನೇ ಮಾಡಲ್ಲ ಏನಿಲ್ಲ ಮೊನ್ನೆ ಒಂದು ಟೈಮು ಮೊಬೈಲ್ ಬುಕ್ ಮಾಡಿದ್ದೆ ಆ ಮೊಬೈಲ್ ಬಂದಿತ್ತು ಮೇಲಿದ್ದ ಸ್ಕ್ರೀನೆಲ್ಲ ಒಡೆದೋಗಿತ್ತು ಮೊಬೈಲ್ ಏತಕ್ಕೂ ಬೇಡ ಹಂಗೈತೆ ಬ್ಯಾಟ್ರಿನು ನಿಲ್ತಾಯಿಲ್ಲ ಎಷ್ಟು ಚಾರ್ಜಾಕಿದ್ರೂ ಚಾರ್ಜಿಂಗಾಗಲ್ಲ ಫೋಟೋಗಳು ತಗಳ್ಳೋಕೋದ್ರೆ ಆ ಫೋಟೋಗಳು ಕ್ಲ್ಯಾರಿಟಿ ಇಲ್ಲ ಅದೇ ಅಂಗಡಿಗೋಗ್ಬಿಟ್ಟು ತಗೊಂಡರೆ ಅದ್ರ ಬಗ್ಗೆ ನಾವು ತಿಳ್ಕೊಂಡು ತಗೊಳ್ಬೋದಾಗಿತ್ತು ನಾವು ಇವಾಗ ಆತುರ ಬಿದ್ದು ಬುಕ್ ಮಾಡಿ ಈ ಥರ ಆಯಿತು ನೀನು ಯಾವತ್ತಾದ್ರೂನು ಮೊಬೈಲ್ ತಗೊಳ್ಬೇಕು ಅಂತಂದರೆ ಈ ಥರ ತಗೊಳ್ಬೇಡ ಬುಕ್ ಮಾಡೋಕ್ಕೋಗ್ಬೇಡ ನಿನ್ನ ಫ್ರೆಂಡ್ಸ್ಗೂ ಹೇಳು ನಿಮ್ಮನೆಯಲ್ಲೂ ಅಷ್ಟೇ ಯಾರಿಗೂನು ಬುಕ್ ಮಾಡಿ ತಗೊಳ್ಳುವಂಥದ್ದು ಬೇಕಾಗಿಲ್ಲ ಏಕೆಂತಂದ್ರೆ ಅದು ಸರಿ ಇಲ್ಲ ಅವರು ನಾವು ಅಮೌಂಟ್ ಕಟ್ಬೇಕಾದರೆ ಅದು ಕಟ್ಬಿಟ್ಟಿರ್ತೀವಿ ಅಲ್ವಾ ಅದು ನಮಗೆ ಲಾಸಾಗ್ತೈತೆ ಒಡೆದೋಗಿರೋ ಫೋನು ಈ ಚಾರ್ಜಿಂಗ್ ನಿಲ್ಲಲ್ಲ ಕ್ಲ್ಯಾರಿಟಿ ಇಲ್ಲ ಈ ಥರ ಆಗ್ತಾಯಿದೆ ಅಂಗಡಿಗೋದ್ರೆ ಅವರೇ ಕರೆಕ್ಟಾಗಿ ಹೇಳ್ತಾಯಿರ್ತಾರೆ ನಾವು ಕೇಳ್ಬೋದು ಬಾಯ್ಬಿಟ್ಟು ಇದು ಬ್ಯಾಟ್ರಿ ಯಾವ ಥರ ಇದಾಗುತ್ತೆ ಇದು ಕ್ವಾಲಿಟಿ ಏನು ಇದ್ರ ಸ್ಕ್ರೀನ್ ಏನು ಇದ್ರ ಬಗ್ಗೆ ಎಲ್ಲ ನಾವೇ ಕೇಳಿ ತಿಳ್ಕೊಳ್ಬಹುದು ಅಂಗಡಿಗೋದ್ರೆ ಅದೇ ನಾವು ಬುಕ್ ಮಾಡಿದ್ರೆ ನಾವೇನು ನೋಡಲ್ಲ ಫೋನನ್ನ ನೋಡ್ತೀವಿ ಓಹ್ ಸ್ಮಾರ್ಟಾಗೈತೆ ಅಂಥೇಳ್ಬಿಟ್ಟು ಬುಕ್ ಮಾಡ್ಬಿಡ್ತೀರಿ ಹಂಗೆ ತಗೊಂಡ್ಬಿಡ್ತೀರಿ ಅದರಿಂದ ನಮ್ಗೆ ತುಂಬನೇ ಲಾಸಾಗಿ ಲಾಸಾಗತ್ತೆ ಲಾಸ್ ಎಲ್ಲಾದರೂ ಹೋಗಲಿ ಅದನ್ನ ನೋಡಿದ ತಕ್ಷಣ ನಮಗೆ ಬೇಜಾರಾಗುತ್ತೆ ಏನು ಈ ಥರ ಒಡೆದೋಗ್ಬಿಟ್ಟೈತೆ ಅಂತಂದ್ಬಿಟ್ಟು ನೀನು ಆ ಥರ ತಪ್ಪು ಮಾಡೋಕ್ಕೋಗ್ಬೇಡ ಯಾವತ್ತೂ ಅಷ್ಟೇ ಸುಮ್ಮನೆ ಬುಕ್ ಮಾಡೋದಷ್ಟೇ ಆ ಕಂಪ್ನಿ ಈ ಕಂಪ್ನಿ ಅಂತಂದ್ಬಿಟ್ಟು ಬುಕ್ ಮಾಡಿಬಿಟ್ಟು ಲಾಸ್ಟ್ಗೆ ನೋಡೋಕ್ಕೋದ್ರೆ ಈ ಥರ ಈ ಆಗಿರ್ತೈತೆ ನಾವು ಅಕಸ್ಮಾತ್ ಯಾರಿಗಾದ್ರೂನು ಗಿಫ್ಟ್ ಮಾಡಬೇಕು ಅಂತಂದ್ಬಿಟ್ಟು ಮಾಡಿರ್ತೀ ವಿ ಆ ಟೈಮಲ್ಲೇನಾದ್ರೂ ಈ ಥರ ಆದರೆ ಏನು ಮಾಡೋದು ಒಡೆದೋಗಿರೋ ಫೋನ್ ತಗೊಂಡೋಗಿ ಕೊಟ್ಟರೆ ಆಗುತ್ತಾ ನಾವು ನೋಡದಿರ ಕೊಟ್ಟಾಗ ಆವಾಗೆಷ್ಟು ಪ್ರಾಬ್ಲಮ್ಮಾಗುತ್ತೆ ನಮಗೆ ಆದರೆ ಏನೋ ನಾವು ತೆಗೆದು ನೋಡಿ ಇದ್ಮಾಡಿರ್ತೀವಿ ಆದ್ದರಿಂದ ಸ್ವಲ್ಪ ಹುಷಾರಾಗಿರುವ ಅಂತಂದ್ಬಿಟ್ಟು ಕಾಲ್ ಮಾಡಿದೆ ಏನು ಮಾಡ್ತಾಯಿದ್ದೀಯಾ ಫೋನೇ ಮಾಡಿಲ್ಲ ಅದಕ್ಕೆ ಕಾಲ್ ಮಾಡಿದೆ ನೆನ್ಪು ಬರ್ತಾಯಿತ್ತು ಫೋನು ನೋಡಿಬಿಟ್ಟು ಅದಕ್ಕೆ ಇವ್ನ್ಗೆ ಮೊಬೈಲ್ ಹುಚ್ಚು ಜಾಸ್ತಿ ಇವನೇನಾದ್ರೂ ಬುಕ್ ಮಾಡಿ ಆಮೇಲೆ ಏನಾದ್ರೂ ಪ್ರಾಬ್ಲಮ್ಮಾಗುತ್ತೇನೋ ಅಂತಂದ್ಬಿಟ್ಟು ತಿಳ್ಕೊಂಡು ನಾನು ನಿನಗೆ ಫೋನ್ ಮಾಡಿದೆ ನಿನ್ನ ಪ್ರೆಂಡ್ಸತ್ರನೂ ಶೇರ್ ಮಾಡು ಈ ವಿಚಾರ ಅವ್ರಿಗೂನು ಸ್ವಲ್ಪ ಹೇಳು ಈ ಥರ ಬುಕ್ ಮಾಡಿ ನಮ್ಮಾಂಟಿ ಈ ಥರ ಆಯಿತು ನೀವು ತೊಗೊಳ್ಬೇಡಿ ಅಂತಂದ್ಬಿಟ್ಟು ಹೇಳು ನೀನು ಅಷ್ಟೇ ಈ ಥರ ತಗೊಳ್ಳೋದು ಬುಕ್ ಮಾಡೋದು ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡ ಚಾರ್ಜಿಂಗೆ ನಿಲ್ಲಲ್ಲ ಕ್ಯಾಮ್ರ ಅಂತೂನು ಏನಕ್ಕೂ ಬೇಡ ಆನ್ ಮಾಡಿ ಬಿಟ್ಟು ಯೂಸ್ ಮಾಡ್ತಾಯಿದ್ದರೆ ಅದು ಇದ್ದಕ್ಕಿದ್ದಂತೆ ಆಪಾಗ್ಬಿಡುತ್ತೆ ಮೊನ್ನೆ ಒಂದಿನ ಹಾಗೆ ಅಮ್ಮಂಗೆ ಫೋನ್ ಮಾಡಿದ್ದೆ ಮಾತಾಡ್ತಾ ಮಾತಾಡ್ತಾ ಏನೋ ಇಂಪಾರ್ಟೆಂಟ್ ವಿಚಾರ ಹೇಳ್ತಾಯಿದ್ರು ಆ ಟೈಮಲ್ಲಿ ಮಾತಾಡ್ತಾ ಮಾತಾಡ್ತಾ ಕಟ್ಟೆ ಆಗ್ಬಿಡ್ತು ಬೇಜಾರಾಯಿತು ಮತ್ತೆ ಆನ್ ಮಾಡೋಕ್ಕೋದ್ರೆ ಫುಲ್ಲು ಆಪಾಗ್ಬಿಟ್ಟಿದೆ ಅದು ತುಂಬನೇ ಟೈಮ್ ತಗೊಳ್ತು ಆನಾಗೋಕ್ಕೆ ಆನಾದಾಗ ಮತ್ತೆ ಎಲ್ಲ ಪ್ಲ್ಯಾಶಾಗ್ಬಿಟ್ಟಿದೆ ತಿರ್ಗ ಅದನ್ನ ಆನ್ ಮಾಡಿ ಮತ್ತೆ ಮಾಡೋ ಹೊತ್ತಿಗೆ ಅಮ್ಮ ಬೇಜಾರು ಮಾಡ್ಕೊಂಡಿದ್ದರು ಅದರಿಂದ ತುಂಬನೇ ಪ್ರಾಬ್ಲಮ್ಗಳಾಗ್ತಾಯಿದೆ ಅದು ಶೋ ರೂಮ್ಗೋಗಿ ನಾವು ಹೊಸ ಹೋಗಿ ಮಾತಾಡಿ ತೊಗೊಂಡ್ರೇನೆ ಅದು ನಮಗೆ ಕರೆಕ್ಟಾಗಿರುತ್ತೆ ಇಲ್ಲ ಅಂತಂದ್ರೆ ಸುಮ್ಮನೆ ವೇಸ್ಟು ಅಮೌಂಟ್ ಕಳ್ಕೊಳ್ಬೇಕು ನಾವು ಅದ್ರ ಬಗ್ಗೆ ತಿಳ್ಕೊಂಡಿರೋದ್ರಿಂದ ನಿಮಗೆ ಆ ಆಲೋಚನೆ ಸ್ವಲ್ಪ ವಿಚಾರ ತಿಳ್ಕೊಳ್ಳಿ ಅಂತಂದ್ಬಿಟ್ಟು ನಾನು ನಿಮ್ಮ ಹತ್ರ ಈ ಮಾತುಗಳೇಳ್ತಾಯಿರೋದು ನನಗಾಗಿರೋ ಇದು ನಿನ್ಗಾಗೋದು ಬೇಡ ಅಂತ ತಗೊಳ್ಳೋಕೊಗ್ಬೇಡ ಆದಷ್ಟು ಅವಾಯ್ಡ್ ಮಾಡು ಬುಕ್ ಮಾಡೋ ವಿಚಾರಕ್ಕೆ ಹೇಳು ನಿನ್ನ ಫ್ರೆಂಡ್ಸತ್ರನೂ ನೀವು ಈ ಥರ ಮಾಡಬೇಡಿ ಈ ಥರ ಪ್ರಾಬ್ಲಮ್ಮಿದೆ ಅಂತಂದ್ಬಿಟ್ಟು ಅವರೂ ಎಚ್ಚರಿಕೆ ತಗೊಳ್ಳಿ ನಾನೂ ಹೇಳೋದು ಇಷ್ಟೇ ಅದು ಕ್ಯಾಮ್ರನೇ ಆಗಲಿ ಇಲ್ಲ ಚಾರ್ಜಿಂಗು ಪ್ರತಿಯೊಂದೂ ಆಪ್ಷನ್ಸ್ ಯಾವುದೂ ಕರೆಕ್ಟಾಗೇ ಇಲ್ಲ ಆದ್ದರಿಂದ ನಾನು ಹೇಳ್ತಾಯಿದ್ದೀನಿ ತುಂಬನೇ ಸರಿ ಇಲ್ಲ ಅದು ಬುಕ್ ಮಾಡೋದೊಂದೇ ಅಮೌಂಟ್ ಕಳ್ಕೊಳ್ಬೇಕು ಐಟಮ್ಸ್ ಮಾತ್ರ ತುಂಬನೇ ಚೆನ್ನಾಗಿರಲ್ಲ ನ ಅದು ಒಡೆದೋಗಿರತ್ತೆ ಅದರೊಳಗಡೆ ಏನೇನು ಪ್ರಾಬ್ಲಮ್ಮಿರುತ್ತೋ ಗೊತ್ತಾಗ್ತಾಯಿಲ್ಲ ಅಷ್ಟು ಪ್ರಾಬ್ಲಮ್ಮಿದೆ ಅದು ನಾವು ಬುಕ್ ಮಾಡಿ ತಗೊಳ್ಳೋ ಮೊಬೈಲುಗಳಿಂದ ನೀನು ತೊಗೊಳ್ಬೇಡ ನಿನ್ನ ಫ್ರೆಂಡ್ಸತ್ರ ಫಸ್ಟ್ ಹೇಳು ಅವ್ರೂನು ಕಾಲೇಜ್ಗೋಗೋ ಮಕ್ಕಳು ಪಾಪ ಬುಕ್ ಮಾಡ್ಬಿಟ್ಟು ತೊಗೊಂಡ್ಬಿಡ್ತಾರೆ ಆದ್ದರಿಂದ ನೀನು ಹೇಳು ಸರಿಯಪ್ಪ ಬಾಯ್